ನಾವು ಹಳ್ಳಿ ಮೂಲದಿಂದ ಬಂದವರಾಗಿರೋದರಿಂದ ಹಳ್ಳಿಗಳಲ್ಲಿ ದೇವ್ರ ಗುಡಿಗಳಲ್ಲಿ ಭಜನೆ ಮಂಗಳಾರತಿ ಪದ ಎಲ್ಲ ಹಾಡ್ತಾ ಇದ್ದಿದ್ದನ್ನ ನಾನು ರೂಢಿಸಿಕೊಂಡು ನಾನು ಹಾಡುವುದನ್ನು ಕಲಿತೆ ಹೊರತು ಯಾವುದೇ ಗುರುಗಳಲ್ಲಾಗಲಿ ಅಥವಾ ಒಂದು ಶಿಲೆಬಸ್ ಪ್ರಕಾರವಾಗಿ ಪರೀಕ್ಷೆ ಕಟ್ಟುವುದ್ರ ಮೂಲಕವಾಗಿ ನಾನು ಪರಿಣಿತಿಯನ್ನು ಪಡೆದಿರುವುದಿಲ್ಲ ಹಿಂದೆ ನಮ್ಮ ತಂದೆಯವರು ಕೂಡ ಒಳ್ಳೆಯ ಹಾಡುಗಾರರಾಗಿದ್ದರು ಮತ್ತು ಹಳ್ಳಿಗಳಲ್ಲಿ ಜಾನಪದ ಶೈಲಿಗಳಲ್ಲಿ ನಡಿತಕ್ಕಂಥ ನಾಟಕಗಳು ಮತ್ತು ಡ್ರಾಮಾಗಳಲ್ಲಿ ಅವರು ಪಾತ್ರವಹಿಸ್ತಿದ್ದರು ಅದನ್ನೆಲ್ಲ ನೋಡುತ್ತಾ ನಾನು ಕೂಡ ಹಾಡುಗಾರನಾಗಿ ರೂಢಿಸಿಕೊಂಡೆನು ನನ್ನ ಧ್ವನಿ ಮತ್ತು ಈ ಹಾಡಿನ ಒಂದು ಸ್ವರ ಸಂಯೋಜನೆಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಅರಿತುಕೊಂಡು ಎಲ್ಲಿ ಸ್ವರಗಳ ಏರಿಳಿತಗಳನ್ನು ಕೂಡ ನಾನು ಅರಿತುಕೊಂಡೆ ಮತ್ತು ಸ್ವರದಲ್ಲಿ ಮಾಧುರ್ಯ ಮೂಡಿಸತಕ್ಕಂಥ ಒಂದು ರೀತಿಯಲ್ಲಿ ಕೂಡ ನಾನು ಎಲ್ಲಿ ನಮ್ಮ ಕಂಠವನ್ನು ಒಂದು ಬಿಗಿಯಾಗಿ ಹಿಡಿದು ಸ್ ಒಂದು ನಮ್ಮ ಧ್ವನಿಯಲ್ಲಿ ಶಾರ್ಪ್ನೆಸ್ಸು ಮತ್ತು ನಮ್ಮ ಧ್ವನಿಯಲ್ಲಿ ಒಂದು ಗರ್ಜನ್ನು ಯಾವ ರೀತಿಯಾಗಿ ಮೂಡ್ಸ್ಬಕ್ ಅಂತಕ್ಕಂಥ ಒಂದು ಪರ್ ಪ್ರಕ್ರಿಯೆಗಳನ್ನು ಕೂಡ ನಾನು ಅರಿತುಕೊಂಡೆ ಈ ರೀತಿಯಾಗಿ ನಾನು ನನ್ನ ಸಂಗೀತ ಕಲೆಯಲ್ಲಿ ಹೆಚ್ಚಿನ ಒಂದು ಆನಂದವನ್ನು ಪಡಿತಕ್ಕಂಥದ್ದು ಹೆಚ್ಚು ತೃಪ್ತಿಯನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ನಾನು ಹಾಡುತ್ತಿದ್ದೇನೆ ಯಾವ್ದೇ ಒಂದು ಶಾಸ್ತ್ರೀಯವಾಗಿ ನಾನು ಕಲಿತಿಲ್ಲ ನನ್ನ ಏನೇ ಈ ಸಂಗೀತದ ಒಂದು ಹಾಡುಗಾರಿಕೆ ಒಂದು ಆಸಕ್ತಿ ಇದ್ರೂ ಕೂಡ ಇದು ಏಕಲವ್ಯ ವಿದ್ಯೆಯಂತೆ ನನಗೆ ರೂಢಿಸಿಕೊಂಡಿದ್ದೇನೆಯೆ ಹೊರತು ಯಾವ ಗುರುಗಳ ಹತ್ತಿರ ನಾನು ಪಾಠವನ್ನು ಕಳ್ಸಿಕ್ ಕೇಳಿಸಿಕೊಂಡವ್ನಲ್ಲ ತಿಳಿಸಿಕೊಂಡವ್ನಲ್ಲ ಆದರೆ ಒಳ್ಳೆಯ ಹಾಡುಗಾರರ ರೀತಿಯಲ್ಲಿ ನಾನು ಹಾಡಿ ಜನರನ್ನು ರಂಜಿಸುವಷ್ಟ್ರ ಮಟ್ಟಿಗೆ ನಾನು ಬೆಳೆದಿದ್ದೇನೆ ನನ್ನ ಮನಸ್ಸಿಗೂ ಕೂಡ ಅದರಿಂದ ತೃಪ್ತಿ ಆಗುತ್ತಿದೆ ಇದರಿಂದಾಗಿ ನನ್ನ ದೈಹಿಕ ಆರೋಗ್ಯವೂ ಕೂಡ ಸುಧಾರಣೆ ಆಗೋದಕ್ಕೆ ಈ ಸಂಗೀತವು ಕೂಡ ನನಗೆ ಬಹಳ ಸಹಕಾರಿಯಾಗಿದೆ ಸಂಗೀತ ಕಲೆ ಒಂದು ಸ್ ಸ್ವರ ಮಾಧುರ್ಯ ಅದು ದೇವರ ದೇಣಿಗೆ ಆಗಿದ್ದರೂ ಕೂಡ ಅದರಲ್ಲಿ ಒಂದು ರೂಢಿ ಮತ್ತು ಪ್ರ್ಯಾಕ್ಟೀಸ್ಗಳ ಮೂಲಕ ನಾವು ಅದನ್ನು ಆಕರ್ಷಣೀಯ ರೀತಿಯಲ್ಲಿ ನಾವು ಅದನ್ನು ಹಾಡುವ ಕಲೆಯನ್ನು ನಾವು ರೂಢಿಸಿಕೊಂಡಿದ್ದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುತ್ತಿದೆ ಜೊತೆಗೆ ನಾನು ಯಾವುದೇ ಒಂದು ನನ್ನ ಸಮಸ್ಯೆಗಳ ಬಗ್ಗೆ ಮತ್ತು ನನ್ನ ಮಾನಸಿಕ ಅಸಮಾಧಾನಗಳನ್ನು ಸಂಗೀತದ ಮೂಲಕವಾಗಿ ನಾನು ಸಂತೋಷಪಡತಕ್ಕಂಥ ಒಂದು ರೀತಿಯಲ್ಲಿ ಅದನ್ನು ನಾನು ಬಳಸಿಕೊಳ್ಳುತ್ತೇನೆ ಸಂಗೀತವು ನನ್ನ ಆರೋಗ್ಯವನ್ನು ಕೂಡ ಸುಧಾರಣೆಗೆ ಒಂದು ಕಾರಣ ಆಗಿದೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ ಸಂಗೀತ ಒಂದು ನೈಸರ್ಗಿಕವಾಗಿ ಕಂಡುಬರತಕ್ಕಂಥ ಆನಂದದಿಂದ ಮೂಡತಕ್ಕಂಥ ಒಂದು ಸಂಗೀತವೇ ಹೊರತು ಇದು ಯಾವುದೂ ತನ್ನಿಂದ ತಾನೇ ಸೃಷ್ಟಿಯಾಗಿದ್ದಲ್ಲ ಇದಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ಸಂಗೀತ ಕಲೆಗೆ ಗುರುಗಳು ಈ ನಿಸರ್ಗವೇ ಒಂದು ಗುರು ಅಂತ ಅಂದ್ ನನ್ನ ಅಭಿಪ್ರಾಯ ನಿಸರ್ಗದ ಒಂದು ದೃಶ್ಯಾವಳಿಗಳಾಗಲಿ ನಿಸರ್ಗದಲ್ಲಿ ನಾವು ಪಡತಕ್ಕಂಥ ಕೆಲವೊಂದು ಸಂತೋಷಗಳನ್ನು ನಾವು ಸಂಗೀತದ ರೂಪದಲ್ಲಿ ಅದನ್ನು ಹೊರಹೊಮ್ಮಿ ಹಾ ಹೊರ ಹಾಕದಕ್ಕೆ ಪರ್ ಒಂದು ಸಾಧ್ಯತೆ ಇದೆ ಅಂತ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ ಸಂಗೀತವು ಸರ್ವ ರೋಗಗಳಿಗೆ ಒಂದು ಔಷಧಿ ಸಿದ್ಧೌಷಧಿ ಅಂತ ಅನ್ನೋ ಒಂದು ಆ ಮಾತು ಕೂಡ ಉಂಟು ಹೀಗಾಗಿ ಸಂಗೀತವು ಎಲ್ಲ ಸಂದರ್ಭದಲ್ಯೂ ಕೂಡ ಒಳ್ಳೆಯ ಒಂದು ಔಷಧಿಯಾಗಿ ನಮ್ಮ ಮಾನಸಿಕ ಸಂತೋಷವನ್ನು ಮೂಡಿಸುವುದ್ರ ಮೂಲಕ ಇರುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ